ಯಾ ನಾನು ಹೂವು ಹಣ್ಣು ಮತ್ತು ತರಕಾರಿ ಗಿಡಗಳಲ್ಲಿ ತರಕಾರಿ ಗಿಡಗಳನ್ನು ತುಂಬ ಬೆಳೆಸಲು ಇಷ್ಟಪಡುತ್ತೇನೆ ಯಾಕೆಂದರೆ ಇದರಿಂದ ನಮಗೆ ತುಂಬ ಉಪಯೋಗಗಳಿವೆ ಅಂದರೆ ದಿನನಿತ್ಯ ನಮ್ಮ ಆಹಾರಕ್ಕೆ ಉಪಯೋಗಿಸಬಹುದು ಅಂದರೆ ನಾವು ಹೊರಗಡೆಯಿಂದ ತರಕಾರಿಗಳನ್ನು ತರುವ ಬದಲು ಮನೆಯಿಂದ ನಾವೇ ಬೆಳೆಸಿ ಯಾವುದೇ ರಾಸಾಯನಿಕ ಪದಾರ್ಥಗಳಿಲ್ಲದೆ ಬೆಳೆಸುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಹೊರಗಡೆ ತರೋದ್ರಿಂದ ಅವರು ಬೇಗ ಅದನ್ನು ಬೆಳೆಸಲು ತುಂಬ ರೀತಿಯ ಕೀಟನಾಶಕ ಹಾಗೂ ಕೆಲವು ಕೆಮಿಕಲ್ಗಳನ್ನು ಹಾಕಿರುತ್ತಾರೆ ಸೊ ನಾವು ನಮ್ಮದೇ ಮನೆಯಲ್ಲಿ ನಮ್ಮ ಎದುರಿಗೆ ಬೆಳೆಸುವುದರಿಂದ ಅದು ತುಂಬ ನ್ಯಾಚುರಲಾಗಿ ಇರುತ್ತೆ ಮತ್ತೆ ಯಾವುದೇ ನಮಗೆ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ ನಮಗೆ ಅಂದರೆ ತರಕಾರಿ ದಿನನಿತ್ಯ ಬೇಕಾಗ್ತದೆ ಹಾಗಾಗಿ ನಾವು ಅದನ್ನು ನಾವೇ ತಯಾರಿಸೋದ್ರಿಂದ ಅಂದರೆ ನಾವೇ ಬೆಳೆಸುವುದರಿಂದ ಅದನ್ನು ನಾವು ಇಷ್ಟ ಪಡ್ತೇವೆ ಸೊ ತರಕಾರಿಗಳಿಂದ ತುಂಬ ಉಪಯೋಗ ಅಂದರೆ ನಾವು ಯಾವ್ದು ಬೇಕಾದರೂ ತರಕಾರಿಯನ್ನು ಬೆಳೆಸಬಹುದು ಮನೆಯಲ್ಲಿ ನುಗ್ಗೆಕಾಯಿ ಆಗಿರ್ಬೋದು ಬೆಂಡೆ ಆಗಿರ್ಬೋದು ಸೌತೆ ನಮ್ಮ ಇಷ್ಟದ ಪ್ರಕಾರ ನಾವು ಅದನ್ನು ಬೆಳೆಸಿದರೆ ನಮಗೆ ಅಂದರೆ ಉತ್ತಮ ಫಲ ಸಹ ಕೊಡ್ತದೆ ಅಂದರೆ ನಾವು ಯಾವುದು ಸಹ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ ಸೊ ನಮಗೆ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ ಹಾಗೆ ಈ ಹೂ ಮತ್ತು ಹಣ್ಣುಗಳಿಂದ ಸಹ ಒಂದು ಒಳ್ಳೆ ಪ್ರಯೋಜನಗಳು ಇರ್ತದೆ ಆದರೆ ನಾವು ತರಕಾರಿ ಅಂದರೆ ನಾವು ತಿನ್ನುವ ಆಹಾರ ಅಲ್ಲಾ ಹಾಗೆ ನಾವು ಮನೆಯಲ್ಲೇ ನಮಗೆ ಬೇಕಾದ ರೀತಿಯಲ್ಲಿ ತರಕಾರಿಯನ್ನು ಬೆಳೆಸಿ ನಾವು ಅಡುಗೆ ಮಾಡಿ ತಿನ್ನುವುದರಿಂದ ನಮಗೆ ಆರೋಗ್ಯದಲ್ಲಿ ತುಂಬ ಒಳ್ಳೇದು ಆಗ್ತದೆ ಆದರೆ ಹಣ್ಣುಗಳು ಯುಶ್ಯಲಿ ಎಲ್ಲದು ಸಹ ನಮ್ಮ ಮನೆಲ್ಲಿ ಬೆಳೀಲಿಕ್ಕೆ ಆಗೋಲ್ಲ ಆದರೆ ತರಕಾರಿ ಮೋಸ್ಟ್ ಆಫ್ ಆಗ್ತದೆ ಬೆಳೀಲಿಕ್ಕೆ ಮನೆಯಲ್ಲಿ ಹಾಗೆ ನಾನು ನನ್ನ ಮನೆಯಲ್ಲಿ ತರಕಾರಿಗಳನ್ನು ಬೆಳೆಸಲು ತುಂಬ ಇಷ್ಟ ಪಡುತ್ತೇನೆ ಇದರಿಂದ ನಮಗೆ ತುಂಬಾ ಆರೋಗ್ಯದ ವಿಷಯದಲ್ಲಿ ಆಗ್ಬೋದು ತುಂಬ ಬೆನಿಫಿಟ್ ಸಿಗ್ತದೆ ಮತ್ತೆ ನಮ್ಗೊಂದು ಸಮಾಧಾನ ಇರ್ತದೆ ನಾವೇ ನಮ್ಮ ಮನೆಯಲ್ಲಿ ನೆಟ್ಟ ಗಿಡದಿಂದ ಇಷ್ಟು ತರಕಾರಿಗಳಾಗಿವೆ ಮತ್ತೆ ದಿನನಿತ್ಯ ಸಹ ನಮಗೆ ಎಷ್ಟು ಬೇಕಾದರೂ ಅಷ್ಟು ನಮಗೆ ಬಳಸಬಹುದು ಬೇರೆಯವರಿಗೆ ಸಹ ಕೊಡಬಹುದು ಅಂದರೆ ನಮ್ಗೊಂದು ಸಮಾಧಾನ ಇರ್ತದೆ ನಾವು ಯಾವುದೇ ರೀತಿಯ ಕೀಟನಾಶಕ ಆಗಿರ್ಬೋದು ಕೆಮಿಕಲ್ಸನ್ನು ಯೂಸ್ ಮಾಡದೆ ಒಳ್ಳೇ ರೀತಿಯಲ್ಲಿ ತರಕಾರಿಯನ್ನು ಬೆಳೆಸಿದ್ದೇವಂತ